ನನ್ನ ಕುಟುಂಬ ಕೂಡ ಕೃಷಿ ಕೆಲಸಗಳಲ್ಲೇ ತೊಡಗಿದೆ ನಾನು ಕೃಷಿ ಕೆಲಸದಲ್ಲೇ ತೊಡಗ್ತೀನಿ ನನಗೆ ಆಫೀಸ್ ರಜೆಯಲ್ಲಿರುವಾಗೆಲ್ಲ ಬೀಜ ಹಾಕೋದಕ್ಕೆ ಕಳೆ ತೆಗೆಯೋದಕ್ಕೆ ಇವಕ್ಕೆಲ್ಲ ಹೋಗ್ತೇನೆ ಹೋಗು ಕೃಷಿ ಇಲ್ಲ ಅಂದರೆ ಖುಷಿ ಇರೋಲ್ಲ ಅನ್ನೋದು ನನ್ನ ಅಭಿಪ್ರಾಯ ಖುಷಿ ಕೃಷಿ ತುಂಬ ಮುಖ್ಯ ಭಾರತದ ಭಾರತ ದೇಶದ ಬೆನ್ನೆಲುಬು ಅಂತಾರೆ ಕೃಷಿನ